ನಾನು ನನ್ನ ದೈನಂದಿನ ರೂಢಿಯಲ್ಲಿ ಯೋಗವನ್ನು ಹೇಗೆ ಸಮನ್ವಯಗೊಳಿಸ್ತೀನಿ ಎಂದರೆ ನನಗೆ ಬೇರೆ ಕೆಲಸವೂ ಇರುತ್ತದೆ ನಾನು ಒಂದು ಗೃಹಿಣಿ ಆಗಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಏಳು ಗಂಟೆಯವರೆಗೂ ನಾನು ದಿನಾ ಯೋಗಾಭ್ಯಾಸವನ್ನು ಮಾಡುತ್ತೇನೆ ನಂತರ ನನಗೆ ನಾನು ನನ್ನ ಕೆಲಸಗಳನ್ನು ಶುರು ಮಾಡುತ್ತೇನೆ ನಾನು ಅಡುಗೆ ಮಾಡೋದೇ ಆಗಿರಬಹುದು ಕೆಲಸಕ್ಕೆ ಹೋಗುವುದೇ ಆಗಿರಬಹುದು ಮಕ್ಕಳಿಗೆ ರೆಡಿ ಮಾಡೋದೇ ಆಗಿರಬಹುದು ಅವರನ್ನು ಸ್ಕೂಲಿಗೆ ಕಳಿಸೋದಕ್ಕೆ ಶಾಲೆಗೆ ಮತ್ತು ಅವರಿಗಿನ್ನೂ ತುಂಬ ಚೆನ್ನಾಗಿ ತಯಾರಿ ಮಾಡಿ ಅವರಿಗೆ ಅಡುಗೆ ಮಾಡಿ ಅವರ ಬಾಕ್ಸಿಗೆ ನಾನು ಹಾಕಿ ಅವರಿಗೆ ಕಳಿಸಿಕೊಟ್ಟು ಮತ್ತು ನನ್ನ ನನ್ನ ದಿನನಿತ್ಯದ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಂಡು ಮತ್ತು ನಾನು ಯೋಗಕ್ಕಾಗಿಯೇ ನನ್ನ ಸಮಯವನ್ನು ಮೀಸಲು ಇಡುತ್ತೇನೆ ನಾನು ದಿನಕ್ಕೆ ಏನಿಲ್ಲಾ ಅಂದರೂ ಮೂರರಿಂದ ನಾಲ್ಕು ಗಂಟೆಯವರೆಗೂ ನಾನು ನನ್ನ ಯೋಗಕ್ಕಾಗಿ ನಾನು ನನ್ನ ಸಮಯವನ್ನು ಮೀಸಲಿಡುತ್ತೇನೆ ನಾನು ನನ್ನ ದೈನಂದಿನ ಸಮಯವನ್ನು ಅಶ್ ತುಂಬ ಚೆನ್ನಾಗಿ ನಿಭಾಯಿಸಿ ನಾನು ನನ್ನ ಯೋಗಕ್ಕೆ ಅಂತ ನಾನು ನಾ ಇಷ್ಟು ಸಮಯ ಅಂತ ನಿಗದಿಪಡಿಸಿಕೊಂಡು ನಾನು ನನ್ನ ಯೋಗವನ್ನು ತುಂಬ ಚೆನ್ನಾಗಿ ಮಾಡುತ್ತಿದ್ದೇನೆ ಅದನ್ನು ಮೂರರಿಂದ ನಾಲ್ಕು ಗಂಟೆಯವರೆಗೂ ಮಾಡುತ್ತಿದ್ದೇನೆ ಯಾಕಂದರೆ ತುಂಬ ದಪ್ಪ ಆಗಿ ಇದ್ದರೆ ನಾವು ಯೋಗ ಮಾಡೋದ್ರಿಂದ ಸಣ್ಣಕ್ಕೆ ಆಗುತ್ತೇವೆ ಮತ್ತು ನಮ್ಮ ಅರೋಗ್ಯ ಕೆಟ್ಟಿದ್ದರೆ ಅಥವಾ ಆರೋಗ್ಯ ಸಮಸ್ಯೆ ನಮ್ಮಲ್ಲಿ ಇದ್ದರೆ ನೀವು ಯೋಗ ಯಾವಾಗ ಮಾಡಿದ್ದರೆ ಯೋಗ ಮಾಡುವುದರಿಂದ ಆರೋಗ್ಯ ತುಂಬ ಸುಧಾರಿಸುತ್ತದೆ ನಾನು ನನಗೆ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ನಾನು ಯೋಗ ಮಾಡುವುದಕ್ಕಾಗಿ ಶುರು ಮಾಡಿದ್ದೆ ಯೋಗ ಮಾಡಿದ್ದರಿಂದ ನಾನು ಈಗ ನನ್ನ ಆರೋಗ್ಯ ಸಮಸ್ಯೆಯನ್ನು ಬಿಟ್ಟು ನಾನು ತುಂಬ ಚೆನ್ನಾಗಿ ಇದ್ದೀನಿ ಅದಕ್ಕಾಗಿ ನಾನು ಯೋಗವನ್ನು ನನ್ನ ದಿನ ದಿನ ದೈನಂದಿನ ರೂಢಿಯಲ್ಲಿ ನಾನು ತುಂಬ ಚೆನ್ನಾಗಿ ನಿಭಾಯಿಸುತ್ತಿದ್ದೇನೆ ನಾನು ದಿನಾ ಯೋಗ ಮಾಡದೆ ಇರುವುದೇ ಇಲ್ಲ ನನ್ನ ಎಷ್ಟೇ ಕಷ್ಟವಾದ ದಿನ ಇದ್ದರೂ ಕೂಡ ಅಂತಹ ದಿನ ಇದ್ದರೂ ಕೂಡ ನಾನು ನನ್ನ ಯೋಗವನ್ನು ಎಂದಿಗೂ ಬಿಡುವುದಿಲ್ಲ ಈ ಈ ರೀತಿ ನಾನು ನನ್ನ ಯೋಗವನ್ನು ಎಲ್ಲ ರೀತಿಯಲ್ಲೂ ಸಮನ್ವಯವಾಗಿ ಹಂಚಿ ನಾನು ನನ್ನ ಯೋಗಕ್ಕೆ ಸಮಯ ಕೊಟ್ಟು ನಾನು ದಿನಾ ಮಾಡುತ್ತಿದ್ದೇನೆ